ನಮ್ಮ ಪ್ರದೇಶದಲ್ಲಿ ಹಲವು ಬಗೆಯ ಸಾಂಪ್ರದಾಯಿಕ ಭಕ್ಷ್ಯಗಳನ್ನು ತಯಾರಿಸುತ್ತಾರೆ ಅದರಲ್ಲಿ ಲಡ್ಡು ಹೋಳಿಗೆ ಶೀರಾ ಅಪ್ಪ ಸಿಹಿಅಪ್ಪ ಜಿಲೇಬಿ ಮೈಸೂರ್ ಪಾಕು ಮಾಲ್ಪುರಿ ರವೆ ಉಂಡೆ ಹೀಗೆ ಹಲವಾರು ಬಗೆಯ ತಿನಿಸುಗಳನ್ನು ಮಾಡುತ್ತಾರೆ ಹಾಗೆ ಪಾಯಸದಲ್ಲಿ ನಮ್ಮ ಕಡೆ ತುಂಬ ಹೆಸರುವಾಸಿ ಅಕ್ಕಿ ಹಾಕಿ ಮಾಡ್ತಾರೆ ರವೆ ಶ್ಯಾವಿಗೆ ಗೋಧಿ ಕಡಲೇಬೇಳೆ ಹೆಸರುಬೇಳೆ ಹೀಗೆ ಬೇಳೆಗಳನ್ನು ಹಾಕಿ ಪಾಯಸ ಮಾಡುತ್ತಾರೆ ಅದು ನಮ್ಮಲ್ಲಿ ನಮ್ಮ ಊರಲ್ಲಿ ತುಂಬ ಹೆಸರುವಾಸಿಯಾಗಿದೆ ಎಲ್ಲರೂ ಪಾಯಸವನ್ನು ಇಷ್ಟಪಡುತ್ತಾರೆ ಹಾಗೆ ಬೆಲ್ಲದ ಗಟ್ಟಿ ಅಂತ ಅಕ್ಕಿಯನ್ನು ನುಣ್ಣಗೆ ಅರೆದು ಕುಚಲಕ್ಕಿಯನ್ನು ನುಣ್ಣಗೆ ಅರಿಬೇಕು ಅರೆದು ಅದಕ್ಕೆ ತೆಂಗಿನಕಾಯಿ ಬೆಲ್ಲ ಎಲ್ಲ ಸೇರಿಸಿ ಗಟ್ಟಿ ಹಳದಿ ಎಲೆ ಇದೆಯಲ್ವಾ ಅದು ಅದನ್ನು ಚೆನ್ನಾಗಿ ತೊಳೆದು ಒರೆಸಿ ಅದರಲ್ಲಿ ಗಟ್ಟಿಯನ್ನು ಹ ಬಂದವನ್ನು ಹಚ್ಚಿ ಆಮೇಲೆ ತೆಂಗಿನಕಾಯಿ ಹಾಕಿ ಅದರ ಮೇಲೆ ಬೆಲ್ಲವನ್ನು ಇಟ್ಟು ಎಲೆಯನ್ನು ಮಡಚಿ ನೀರು ಕುದಿಯುವಾಗಲೇ ಅದನ್ನು ಇಡಬೇಕು ಇಲ್ಲಾಂದರೆ ಬೆಲ್ಲ ನೀರಾಗಿ ಸೋರಿ ಹೋಗ್ತದೆ ಅದು ನಮ್ಮಲ್ಲಿ ತುಂಬ ಫೇಮಸ್ಸಾದದ್ದು ಹೀಗೆ ನಮ್ಮಲ್ಲಿ ಹಲವಾರು ಬಗೆಯ ತಿಂಡಿ ತಿನಿಸುಗಳನ್ನು ಸಿಹಿಯ ಬಗ್ಗೆ ಹೇಳೋದಾದ್ರೆ ಮಾಡ್ತಾಯಿರುತ್ತಾರೆ